ವಿಪರೀತ ಪ್ರವಾಸಿಗರು ಬರುವ ಸ್ಥಳಗಳು ಇಲ್ಲಿ ಯಾವುದಾದರೂ ಇವೆಯಾ ಅಂದರೆ ತುಂಬ ಇವೆ ನಿಮ್ಗೆ ಹೇಳಬೇಕಂದ್ರೆ ಈಗ ನಮ್ಮ ಉಡುಪಿ ಸೈಡಲ್ಲೇ ಹೇಳಬೇಕಂದ್ರೆ ಮಲ್ಪೆ ಬೀಚ್ ಕಾಪು ಬೀಚ್ ಆಮೇಲೆ ಮರವನ್ನ ಕೆಮ್ತೂರು ಹೀಗೆ ತುಂಬ ಉಂಟಾ ಅಂದರೆ ಈಗ ನಾವು ಮಲ್ಪೆ ಬೀಚ್ ಮತ್ತೆ ಕಾಪು ಬೀಚ್ ತುಂಬ ಫೇಮಸ್ಸಿದೆ ಆಮೇಲೆ ನಮಗೆ ಬ್ಲೂ ಫ್ಲಾ ಬ್ಲೂ ಫ್ಲ್ಯಾಗ್ ಬೀಚ್ ನಾವು ಪಡುಬಿದ್ರೆ ಬೀಚನ್ನು ಹೇಳ್ತೇವೆ ಅದು ತುಂಬ ಕ್ಲೀನಿದೆ ಅಂತ ಅದಕ್ಕೆ ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಕೊಟ್ಟಿದ್ದಾರೆ ಹೀಗೆ ನಮ್ಮ ಸೈಡಲ್ಲಿ ಹೇಳಬೇಕಂದ್ರೆ ತುಂಬ ಇದೆ ಅದರಲ್ಲಿ ಪ್ರವಾಸಿಗರಂತೂ ಈ ಮೂರು ಕಡೆಗೆ ತುಂಬ ಅಂದರೆ ತುಂಬ ಹೋಗ್ತಾರೆ ನಮ್ಮ ಕಾಪು ಬೀಚಲ್ಲಿ ಹೇಳಬೇಕಂದ್ರೆ ಸಿ ಸಿನಿಮಾ ಸಿನಿಮಾದವರು ಬರ್ತಾರೆ ಅಂದರೆ ಫೋಟೋಶೂಟಿಗೆ ಆಗಿರಲಿ ಆಲ್ಬಮ್ ಸಾಂಗಿಗಾಗಿರಲಿ ಅದು ಸಿನಿಮಾದವರದ್ದು ಸಾಂಗಿಗೆ ಆಗಿರಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ತುಂಬ ತುಂಬ ಜನ ಬರ್ತಾರೆ ಅದರಲ್ಲಿ ಮೇಯ್ನ್ ಅಂದರೆ ಲೈಟ್ ಔಸ್ ಅದು ಎಲ್ಲಿಯೂ ಇಲ್ಲ ಈ ಬೀಚ್ಗಳಲ್ಲಿ ನಮ್ಮ ಕಾಪು ಬೀಚಿನಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಬೀಚಂದ್ರೆ ಲೈಟ್ ಔಸ್ ಇರುವುದೆಂದ್ರೆ ನಮ್ಮ ಕಾಪಿನ ಅದು ಸಹ ಈಗಿನ ಕಾಲದ್ದಲ್ಲ ಅದು ನೂರು ವರ್ಷ ಹಿಂದಿನದು ಅಂದರೆ ನಮ್ಮ ಬ್ರಿಟಿಷರ ಕಾಲದಲ್ಲಿ ಮಾಡಿದ ಲೈಟ್ ಔಸ್ ಅದು ಅಂದರೆ ಅದರಲ್ಲಿ ಸುಮಾರು ಸ್ಟೆಪ್ಗಳಿದೆ ಅಂದರೆ ರೌಂಡ್ ರೌಂಡ್ ರೌಂಡ್ ರೌಂಡ್ ಅದು ಕೆಳಗಿನಿಂದ ಮೇಲೆ ನೋಡುವಾಗ ನಮಗೊಂಥರ ತಲೆ ಸುತ್ತದೆ ಬಟ್ ಒಂಥರ ಏನೋ ಜಾಲಿ ಮೇಲಿನಿಂದ ಹೋಗಲಿಕ್ಕೆ ಸಹ ಒಂದೇ ಸ್ಟೆಪ್ ಕೆಳಗೆ ಬರಲಿಕ್ಕೆ ಸಹ ಒಂದೇ ಸ್ಟೆಪ್ ಒಂದೇ ಸ್ಟೆಪ್ಪಲ್ಲಿ ನಾವು ಮೇಲೆ ಸಹ ಏರಬೇಕು ಕೆಳಗೆ ಸಹ ಬರಬೇಕು ಲೈಕ್ ಅದೊಂಥರ ಥ್ರಿಲ್ಲಿಂಗ್ ಇರ್ತದೆ ಆಮೇಲೆ ಬೀಚ್ ಆಗಿರ್ಬೋದು ಅದೊಂಥರ ನೋಡಲಿಕ್ಕೇನೆ ಖುಷಿಯಾಗುತ್ತೆ ಅಲ್ಲಿ ಬೀಚಲ್ಲಿ ಆಮೇಲೆ ನಾವು ಮಲ್ಪೆ ಬೀಚ್ ಇರಬೇಕಾದ್ರೆ ಅಲ್ಲಿ ಅರ್ಧ ತನಕ ಸೀ ವಾಕುಂಟು ನಡ್ಕೊಂಡೋಗ್ಲಿಕ್ಕೆ ಈಗ ಫ್ಲೋಟಿಂಗ್ ಅಂತ ಮಾಡಿದ್ದಾರೆ ಅಂದರೆ ನೀರಿನಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಅದು ನೀರು ಬರುವ ವೇವ್ ಬರುವಾಗ ನಾವು ಸಹ ಅದರೊಟ್ಟಿಗೆ ಮೇಲೆ ವೇವ್ ಹೀಗೋಗಿ ಅದು ಈಚೆ ನಮ್ಮ ಸೈಡಿಗೆ ಫಸ್ಟ್ ಬಿ ಫಸ್ಟು ಬೀಚಾಗಿದೆ ಅದು ಸಹ ಆಮೇಲೆ ನಮ್ಮದು ಪಡುಬಿದ್ರೆ ಬೀಚ್ ಹೇಳಬೇಕಂದ್ರೆ ಅದು ಕೂಡ ತುಂಬ ನೀಟಾದ ಬೀಚ್ ಅಂತ ನಮಗೆ ಅದಕ್ಕೆ ಬ್ಲೂ ಫ್ಲ್ಯಾಗ್ ಅಂತ ಕೊಟ್ಟಿದ್ದಾರೆ ಅದು ಸಹ ಹೀಗೆ ನಮ್ಮ ಕಡೆಯಲ್ಲಿ ಓ ಮತ್ತೊಂದು ಹೇಳಬೇಕಾದ್ರೆ ಮೇಯ್ನಾಗಿ ಕೃಷ್ಣ ಮಠ ಕೃಷ್ಣ ಮಠ ಅಂದರೆ ಅದು ದೇವರೇ ಟರ್ನ್ ಆಗಿದ್ದಾರೆ ಆಚೆ ಇದ್ದವ್ರು ಈಚೆ ಭಕ್ತರಿಗೋಸ್ಕರ ಸೊ ಅದು ತುಂಬ ತುಂಬ ಅಂದರೆ ತುಂಬ ಫೇಮಸ್ ಟೆಂಪಲ್ ಉಡುಪಿಯಲ್ಲಿ ಸೊ ಫಾರಿನರ್ಸಂತೂ ಅಲ್ಲಿ ಡಿನ್ಗ್ ಯಾವಾಗಲೂ ನೋಡಲಿಕ್ಕೆ ಸಿಗ್ತಾರೆ ಅವರು ಎಲ್ಲೆಲ್ಲಿನಿಂದ ಬರ್ತಾರೆ ನಮ್ಮ ಸೈಡಲ್ಲಂತೂ ದುಬೈಯಿಂದ ಫಾರಿನರ್ಸ್ ಆ ಹರೇ ರಾಮ ಹರೇ ಕೃಷ್ಣದವರೆಲ್ಲ ಇಡೀ ದಿನ ಅಲ್ಲೇ ಇರ್ತಾರೆ ಅವರಿಗೆ ಒಮ್ಮೆ ಊರಿಗೆ ಬಂದ್ಮೇಲೆ ಅಲ್ಲಿಂದ ಹೋಗಲಿಕ್ಕೆನೇ ಮನಸ್ಸಾಗೋದಿಲ್ಲ ಅವರೀಗ ಇಲ್ಲೇ ಅವರ ಮನೆ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿಯ ರೀತಿ ರಿವಾಜುಗಳನ್ನ ನೋಡ್ಕೊಂಡು ಅವರು ಉಡುಪಿಗೆ ಬಂದಾಗ ಇಲ್ಲಿಯ ಹಾಗೆಯೇ ಸಾರಿ ಉಟ್ಕೊಂಡೆಲ್ಲ ಇರ್ತಾರೆ